ನಮ್ಮ ಊರ ಜಾತ್ರೆಯಲ್ಲಿ ಮೂವತ್ತು ಜನರಿಂದ ನಲ್ವತ್ತು ಜನರಿಗೆ ಅಡುಗೆ ಮಾಡಬೇಕಾಗಿತ್ತು ಈ ಅಡುಗೆ ಮಾಡುವಾಗ ಐದು ಆರು ಜನ ಇದ್ರು ಆಂಟಿ ಅಕ್ಕ ತಂಗಿಯರು ಎಲ್ಲರು ಒನೊಂದು ಕೆಲಸ ವಹಿಸ್ಕೊಂಡು ಅಡುಗೆ ಮಾಡಲು ಪ್ರಾರಂಬಿಸ್ತಿದ್ದೆವು ಒಬ್ಬರು ಈರುಳ್ಳಿ ಹೆಚ್ಚಾದಾಗಿರ್ಬೌದು ಇನ್ನೊಬ್ಬರು ಶುಂಠಿ ಹೆಚ್ಚದಾಗಿರ್ಬೌದು ಬೆಳ್ಳುಳ್ಳಿ ಬಿಡಿಸೋದು ಸೊಪ್ಗುಳ್ ಸೋಸೋದು ಕೆ ಇನ್ನೊಬ್ಬರು ಪಾತ್ರೆ ತೊಳಿಯೋದು ಇಂಥ ಕೆಲಸಗಳಲ್ಲಿ ಒಬ್ರೊಬ್ಬರು ತೊಡಗಿ ಸ್ಕೊಳ್ತಿದ್ರು ಮತ್ತು ಇದರಿಂದ ಸಮಯ ಉಳಿತಿತ್ತು ಮತ್ತು ಎಲ್ಲರು ಎಂಜಾಯ್ ಮಾಡ್ಕೊಂಡು ಎಲ್ಲಾರು ಒಟ್ಟಿಗೂಡ್ದಾಗ ಎಲ್ಲರು ಎಲ್ಲರು ಒಟ್ಟಾಗಿ ಚೆನ್ನಾಗಿ ನಗು ನಗ್ತಾ ಮಾತಾಡ್ಕೊಂಡು ಎಲ್ಲ ಕೆಲಸಗಳನ್ನು ತೊಡಗಿಸಿಕೊಳ್ತಿದ್ರು ನಮ್ಮೂರ ಜಾತ್ರೆಯಲ್ಲಿ ಏನೇನು ಮಾಡಬೇಕಿತ್ತು ಅಂದರೆ ಎಲ್ಲರಿಗು

ಈ ಅನ್ನ ಸಾಂಬಾರು ಗೀ ರೈಸು ಕಡುಬು ಮುದ್ದೆ ಚಿಕನ್ನು ಮಟ್ಟನ್ನು ಇವನ್ನೆಲ್ಲಾ ಮಾಡಬೇಕಿತ್ತು ಇದರಿಂದ ಜಾಸ್ತಿಜನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗೊದು ಒಬ್ಬರಿಗೆ ಮಾಡೊದಿಕೆ ಜಾ ನಾ ಎಲ್ಲರು ಸೇರ್ಕಂಡು ಮಾಡೋದರಿಂದ ನಮಗೆ ಸಮಯ ಉಳಿತಿತ್ತು ಆಮೇಲೆ ಎಂಜಾಯು ಮಾಡ್ತಿದ್ವಿ ಎಲ್ಲಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂಗಾಗಿರೋದು ಆಮೇಲೆ ಎಲ್ಲರು ಎಲ್ಲರನ್ನು ಖುಷಿ ಪಡಿಸ್ತಾ ಎಲ್ಲ ಅಡುಗೆಗಳಲ್ಲು ಕೆಲ ಒಬ್ಬೊಬ್ಬರನ್ನ ತೊಡಗಿಸ್ಕೊಳ್ತಿದ್ವಿ ಇದರಿಂದ ಮನ್ಸಿಗೊಂಥರ ಸಮಧಾನ ಆಗ್ತಿತ್ತು ಸಮಯ ಉಳಿತಾಯ ಆಗ್ತಿತ್ತು ಉಳಿತಾಯ ಆಗ್ತಿತ್ತು ಮತ್ತು ಬಂದವರಿಗೆಲ್ಲ ಚೆನ್ನಾಗ್ ಮಾತಾಡಿಸ್ಕೊಂಡು ಖುಶ್ ಖುಷ್ಯಾಗಿ ಎಲ್ಲರು ಖುಶ್ ಖುಷಿ ಇಂದ ಇದ್ವಿ ನಮ್ಮ ಹಬ್ಬ ಹಿಂಗೆ ನಡೆಯುತ್ತ ಇತ್ತು